ನಮ್ಮ ಪ್ರದೇಶದಲ್ಲಿ ಜನರು ಎಲ್ಲಿಂದಲೇ ಆಗಲಿ ಭೇಟಿ ನೀಡಿದರೆ ಇಲ್ಲಿರುವ ಧ ಭೇಟಿ ನೀಡುವ ಧಾರ್ಮಿಕ ಸ್ಥಳ ಎಂದರೆ ಸಿಗಂದೂರು ಮತ್ತೆ ಸಿಗಂದೂರು ಕೆಳದಿ ಇಕ್ಕೇರಿ ವರದಳ್ಳಿ ಇಂಥ ಪ್ರದೇಶಗಳಿಗೆ ಜನರು ಇಲ್ಲಿ ಬಂದರೆ ಅಲ್ಲಿ ಭೇಟಿ ನೀಡಿಯೇ ಹೋಗುತ್ತಾರೆ ಈ ಸ್ಥಳದ ಪ್ರಾಮುಖ್ಯತೆ ಎಂದ್ರೆ ನಮ್ಮ ಈ ಸಿಗಂದೂರಿನಲ್ಲಿ ಜನರು ಭೇಟಿ ನೀಡಿಯೇ ಹೋಗುತ್ತಾರೆ ಏಕೆಂದರೆ ಇಲ್ಲಿ ಈ ಸಿಗಂದೂರು ಚೌಡೇಶ್ವರಿ ಅನ್ನುವುದು ಒಂದು ಪವಿತ್ರವಾದ ಧಾರ್ಮಿಕ ಸ್ಥಳವಾಗಿದೆ ಇಲ್ಲಿ ಬಾ ಬಾರ್ಜಿನ ಮುಖಾಂತರ ಒಂದು ದಡದಿಂದ ಮತ್ತೊಂದು ದಡಕ್ಕೆ ಹೋಗಲಾಗುತ್ತೆ ಮನುಷ್ಯರಷ್ಟೇ ಅಲ್ಲ ಗಾಡಿಗಳು ಬಸ್ಗಳು ಸಹ ಇದರಲ್ಲಿ ಹೋಗಿ ಅಲ್ಲಿ ಆ ದಡಕ್ಕೆ ಹೊಳೆಬಾಗಿಲು ಎನ್ನುವ ಪ್ರದೇಶಕ್ಕೆ ಹೋಗುತ್ತದೆ ಅದು ಒಂದು ನೋಡುವುದು ಒಂದು ರಮಣೀಯ ದೃಶ್ಯವಾಗಿದೆ ಮತ್ತು ಅಲ್ಲಿ ಜನರು ಒಂದು ಶ್ರದ್ಧಾ ಭಕ್ತಿಯಿಂದ ಬೇಡಿಕೊಂಡರೆ ತಮ್ಮ ಕೆಲಸ ಕಾರ್ಯಗಳೆಲ್ಲ ನೆರವೇರುತ್ತದೆ ಎಂಬುದು ಜನರ ಒಂದು ನಂಬಿಕೆಯಾಗಿದೆ ಮತ್ತು ಎಲ್ಲ ಜನರನ್ನು ಆ ಚೌಡೇಶ್ವರಿಯು ಕಾಪಾಡುತ್ತಾಳೆ ಎಂಬುವುದು ಒಂದು ನಂಬಿಕೆ ಅಲ್ಲಿ ಭೇಟಿ ನೀಡುವವರು ಎಲ್ಲರೂ ನೀಡಿ ಬಂದವರೆಲ್ಲರೂ ಹೇಳುತ್ತಾರೆ ಹೀಗಾಗಿ ಒಂದು ಈ ಸಿಗಂದೂರು ಚೌಡೇಶ್ವರೀಗೆ ಭೇಟಿ ನೀಡಿಯೇ ಹೋಗುತ್ತಾರೆ ಅಷ್ಟೇ ಅಲ್ಲದೆ ನಮ್ಮ ಈ ವರಧಳ್ಳಿಯಲ್ಲಿಯೂ ಸಹ ವರ್ಧ ವರಧಳ್ಳಿಯಲ್ಲಿ ವರ್ಧಾ ಮೂಲ ಅಲ್ಲೆಲ್ಲಾ ಒಂದು ಮೂಲದ ದೇವಿ ಇದ್ದಾಳೆ ಅಲ್ಲಿಯೂ ಸಹ ಜನರು ಭೇಟಿ ನೀಡುತ್ತಾರೆ ಇಲ್ಲಿಯೂ ಸಹ ಒಂದು ಪುರಾತನವಾದ ಒಂದು ಶಕ್ತಿಯನ್ನು ಈ ದೇವಿ ಹೊಂದಿದೆ ಎಂಬ ನಂಬಿಕೆಯು ಸಹ ಜನರಿಗೆ ಇದೆ ಇಲ್ಲಿಯೂ ಸಹ ಏನಾದರೂ ಕೇಳಿಕೊಂಡರೆ ಆಗುತ್ತದೆ ಎಂಬ ದೃಷ್ಟಿಯಿಂದ ಜನರು ಇಲ್ಲಿ ಬರುತ್ತಾರೆ ಮತ್ತು ಇಲ್ಲಿ ವರಧಳ್ಳಿಯಲ್ಲಿಯೂ ಸಹ ಭೇಟಿ ನೀಡಿದರೆ ವರ್ಧಾಶ್ರಮವು ಇದೆ ಆ ಸ್ವಾಮಿಯ ಆಹ್ ಕೃಪೆ ಆಶೀರ್ವಾದವನ್ನು ಪಡೆಯಲು ಜನರು ದೂರದ ದೂರದ ಊರುಗಳಿಂದಲೂ ಸಹ ಇಲ್ಲಿ ಪ್ರವಾಸ ಕೈಗೊಂಡವರು ಅಲ್ಲಿ ಭೇಟಿ ನೀಡಿ ಹೋಗುತ್ತಾರೆ